ಕೋಲಾರ ಜಿಲ್ಲೆಯ ಪ್ರಮುಖ ಕೈಗಾರಿಕೆಗಳು ಮತ್ತು ಆರ್ಥಿಕ ಚಲನ ಶಕ್ತಿ ಯಾವುದು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥದ್ದು ಕೃಷಿ ಮೇಲೆ ಜಿಲ್ಲೆಯಲ್ಲಿ ಶೇಕಡ ಜಿಲ್ಲೆಯ ಜನಸಂಖ್ಯೆ ಹದಿನಾರು ಲಕ್ಷ ಏನು ಇದ್ದಾರೆ ಅದರಲ್ಲಿ ಶೇಕಡ ಅರುವತ್ತಕ್ಕೂ ಹೆಚ್ಚು ಜನ ನೇರವಾಗಿ ಕೃಷಿ ಮಾಡ್ತಾ ಇದ್ದಾರೆ ಅನೇಕ ಅವ್ರಿಗೇನು ಯಾವ ವಿಪರೀತ ಕೃಷಿ ಜಮೀನು ಇರಲ್ಲ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಎಷ್ಟು ಇದೆಯೋ ಅದರಲ್ಲಿ ನಿಸ್ವಾರ್ಥದಿಂದ ಕೃಷಿ ಮಾಡ್ತಾರೆ ಹಾಗಾಗಿ ಇದು ಜಿಲ್ಲೆಯ ಅತಿ ಹೆಚ್ಚು ಆದಾಯ ಬರೋದ್ ಇದರಲ್ಲೆ ಕೃಷಿ ಜೊತೆಗೆ ಹೈನುಗಾರಿಕೆ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸ್ವಲ್ಪ ದುಡ್ಡು ಓಡಾಡಲಿಕ್ಕೆ ಕಾರಣ ಒಂದು ಈ ಹೈನು ಹಸು ಇದರ ಜೊತೆಗೆ ಕುರಿ ಸಾಕಣೆ ಮೇಕೆ ಸಾಕಣೆ ಕೋಳಿ ಸಾಕಾಣಿಕೆ ಕೋಳಿ ಫಾರಮ್ಸು ನಮ್ಮ ಜಿಲ್ಲೇಲಿ ಅತಿ ಹೆಚ್ಚಿದೆ ಬೆಂಗ್ಳೂರ್ಗೆ ಹೋಗ್ತಕ್ಕಂಥ ಬೆಂಗ್ಳೂರು ಬರತಕ್ಕಂಥ ನಿಮಗೆ ನಾಲ್ಕು ಬಾಯ್ಲರ್ ಚಿಕನ್ ಬೆಂಗ್ಳೂರ್ಗೆ ಬಂದರೆ ಅದರಲ್ಲಿ ಎರಡು ಕೋಳಿ ಕೋಲಾರಿಂದಾನೇ ಬಂದಿರುತ್ತೆ ಅತಿ ಹೆಚ್ಚು ಕೋಳಿ ಫಾರಂ ಇಲ್ಲಿದೆ ಇವೆಲ್ಲ ಮೂಲವಾಗಿ ಆರ್ಥಿಕ ಶಕ್ತಿಗಳು ಜಿಲ್ಲೇದು ಇದು ಬಿಟ್ಟು ಇನ್ನೊಂದಷ್ಟು ಕೈಗಾರಿಕೆಗಳಿದ್ದಾವೆ ಅದೊಂದಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಬಟ್ ಜಿಲ್ಲೆಗೆ ಯಾವುದೇ ಥರ ಆರ್ಥಿಕವಾಗಿ ಸಹಾಯ ಆಗಿದೆ ಅಂತ ನನಗನ್ನಿಸ್ತಾ ಇಲ್ಲ ಇನ್ನು ವ್ಯಾಪಾರ ವಹಿವಾಟು ಕೋಲಾರ ನಗರ ಕೋಲಾರ ಜಿಲ್ಲೆಯಲ್ ಚೆನ್ನಾಗಿಯೇ ಇದೆ ಕೆ ಜಿ ಎಫ್ ಒಂದು ಕಾಲ್ದಲ್ಲಿ ಚಿನ್ನದ ಗಣಿ ಇತ್ತು ಈಗ ಚಿನ್ನದ ಗಣಿ ಇಲ್ಲ ಹಾಗಾಗಿ ಗಣಿಗಾರಿಕೆ ಇಂದ ಇದಾಗುತ್ತೆ ಅಂತೇನಿಲ್ಲ ಸೇವಾ ವಲಯ ನಮ್ಮ ಜಿಲ್ಲೇಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ ಈ ಕೈಗಾರಿಕೆಗಳಿರೋದರಿಂದ ಅವ್ರಿಗೆ ಬೇರೆ ಬೇರೆ ಥರ ಎಲ್ಲ ಕೊಡ್ತಾ ಇರೋದರಿಂದ ಸೇವಾ ವಲಯ ಒಂದಷ್ಟು ಚೆನ್ನಾಗಿದೆ ಅಂತ ನನಗನ್ನುಸ್ತು